ನಮ್ಮ ಮನೆಯಲ್ಲಿ ವಿಶೇಷವಾಗಿ ಅಪ್ಪೆ ಹುಳಿ ಹಾಗೂ ಮಾವಿನಕಾಯಿಯ ಜ್ಯೂಸ್ ಅದೇ ರೀತಿಯಲ್ಲಿ ಕಲ್ಲಂಗಡಿ ಜ್ಯೂಸ್ ಹಾಗೇ ಸೇಬಿನ ಜ್ಯೂಸ್ ಮೊದಲಾದ ಪಾನೀಯಗಳನ್ನು ಮಾಡುತ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಅಪ್ಪೆ ಹುಳಿಯನ್ನು ಪ್ರಮುಖವಾಗಿ ಮಾಡುತ್ತಿದ್ದು ಅದನ್ನು ಹೇಗೆ ಮಾಡುವುದೆಂದರೆ ಮೊದಲಿಗೆ ಮಾವಿನ ಹಣ್ಣಿನ ಕಾಲಕ್ರಮದಲ್ಲಿ ಮಾವಿನ ಹಣ್ಣನ್ನು ಮನೆಗೆ ತಂದು ಅದನ್ನು ಮೊದಲು ತೊಳೆಯಬೇಕು ನಂತರ ಅದನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಅದನ್ನು ಬೇಯಿಸಲು ಇಡಬೇಕು ಅದು ಸರಿಯಾಗಿ ಬೆಂದ ನಂತರ ಅದನ್ನು ತಣ್ಣಗಾಗಲು ಬಿಡಬೇಕು ಅದು ತಣ್ಣಗಾದ ನಂತರ ಅದಕ್ಕೆ ನೀರನ್ನು ಸೇರಿಸಿ ಅದನ್ನು ಸರಿಯಾಗಿ ಕಿವುಚಬೇಕು ಅದರ ರಸವನ್ನು ತೆಗೆಯಬೇಕು ಆ ರಸಕ್ಕೆ ನಾವು ಬೇಕಾದಷ್ಟು ಬೆಲ್ಲವನ್ನು ಸೇರಿಸಬೇಕು ನಂತರದಲ್ಲಿ ಅದಕ್ಕೆ ಉಪ್ಪನ್ನು ಸೇರಿಸಿ ಅದನ್ನು ಸರಿಯಾಗಿ ಕಲಕಬೇಕು ಅದರಲ್ಲಿ ರುಚಿಯು ಸರಿಯಾಗಿದೆಯೇ ಎಂಬುದನ್ನು ತಿಳಿದುಕೊಂಡು ನಂತರ ಅದಕ್ಕೆ ಒಗ್ಗರಣೆಯನ್ನು ಹಾಕಬೇಕು ಆ ಒಗ್ಗರಣೆಯಲ್ಲಿ ನಾವು ವಿಶೇಷವಾಗಿ ಬೆಳ್ಳುಳ್ಳಿಯನ್ನು ಸಾಸಿವೆಯನ್ನು ಹಾಗೂ ಬೇವಿನ ಸೊಪ್ಪನ್ನು ಬಳಸುತ್ತೇವೆ ಅಷ್ಟೇ ಅಲ್ಲದೆ ಆ ಒಗ್ಗರಣೆಯನ್ನು ಮಾವಿನ ಹಣ್ಣಿನ ಪಾನೀಯಕ್ಕೆ ಸೇರಿಸಿ ಅದನ್ನು ಅಪ್ಪೆ ಹುಳಿ ಎಂಬ ಹೆಸರಿನಿಂದ ವಿಶೇಷವಾಗಿ ಉತ್ತರ ಕನ್ನಡ ಭಾಗದಲ್ಲಿ ಕರೆಯುತ್ತೇವೆ ಅದೇ ರೀತಿಯಲ್ಲಿ ಇನ್ನೊಂದು ಪೇಯವೆಂದರೆ ಸವತೇಕಾಯಿಯ ಪೇಯ ಇದು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ತಯಾರಿಸುತ್ತಾರೆ ಅದರಲ್ಲಿಯೂ ಬೇಸಿಗೆ ಕಾಲದಲ್ಲಿ ಎಳೆಯ ಸವತೇಕಾಯಿಯನ್ನು ತೆಗೆದುಕೊಂಡು ಆ ಎಳೆಯ ಸವತೇಕಾಯಿಯನ್ನು ನಾವು ಬೇಯಿಸಿ ಇಡುತ್ತೇವೆ ಅಥವಾ ಬೇಯಿಸಿಯೂ ಮಾಡಬಹುದು ಇಲ್ಲವೇ ಹಸಿಯಾಗಿಯೂ ಅದರ ರಸವನ್ನು ತೆಗೆದು ಈ ಪೇಯವನ್ನು ತಯಾರಿಸಬಹುದು ಈ ಪೇಯವನ್ನು ತಯಾರಿಸುವಾಗ ಹ ಸವತೇಕಾಯಿಯನ್ನು ನಾವು ಮೊದಲು ರಸ ತೆಗೆದುಕೊಂಡು ಆ ರಸಕ್ಕೆ ಬೆಲ್ಲವನ್ನು ಹಾಗೆ ಏಲಕ್ಕಿಯ ಪುಡಿಯನ್ನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಕುತ್ತೇವೆ ಇದನ್ನು ನಾವು ಚೆನ್ನಾಗಿ ತಂಪು ಮಾಡಿ ಆ ತಂಪು ಮಾಡಿದ ನಂತರ ಅದನ್ನು ಬಳಕೆ ಮಾಡುತ್ತೇವೆ ಇದರಲ್ಲಿಯೂ ವಿಶೇಷವಾಗಿ ನಾವು ಇದನ್ನು ಬಳಸಲು ಇನ್ನೊಂದು ರೀತಿಯ ವಿಧಾನವೂ ಕೂಡ ಇದೆ ಅದೇನೆಂದರೆ ಹಲವು ದಿನಗಳ ಕಾಲ ಸವತೇಕಾಯಿಯನ್ನು ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ ಒಣಗಿಸಿದ ನಂತರ ಆ ಸವತೇಕಾಯಿಯನ್ನು ಪುಡಿ ಮಾಡಲಾಗುತ್ತದೆ ಅದನ್ನು ಪುಡಿ ಮಾಡುವಾಗ ಅದರ ಜೊತೆಯಲ್ಲಿಯೇ ಏಲಕ್ಕಿ ಹಾಗೂ ಗಟ್ಟಿ ಬೆಲ್ಲದ ಪುಡಿಯನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿಯೂ ಕೂಡ ಈ ಸವತೇಕಾಯಿಯ ಪೇಯವನ್ನು ಅಥವಾ ಪಾನೀಯವನ್ನು ತಯಾರಿಸುತ್ತೇವೆ ಇದರ ಜೊತೆಯಲ್ಲಿ ನಾವು ಹುಳಿ ಕಂಚಿ ತಂಬುಳಿಯನ್ನು ಮಾಡುತ್ತೇವೆ ಇದು ಕೂಡ ಒಂದು ಪೇಯವೇ ಆಗಿದೆ ಈ ಹುಳಿ ಕಂಚಿ ಎನ್ನುವುದು ಹಳ್ಳಿಗಳ ಭಾಗದಲ್ಲಿ ಸಿಗುವಂತಹ ಒಂದು ಮೂಸಂಬಿ ಜಾತಿಯ ಹಣ್ಣಾಗಿದೆ ಈ ಹಣ್ಣನ್ನು ನಾವು ಪಾನಕ ಅಥವಾ ಪೇಯವಾಗಿ ಕೂಡ ಬಳಸಬಹುದು ಇದರ ಪಾನಕವನ್ನು ತಯಾರಿಸುವುದು ಅಹ್ ಬಹಳ ಸುಲಭವಾಗಿದೆ ಏಕೆಂದರೆ ನಾವು ನಿಂಬೆ ಹಣ್ಣಿನ ಶರಬತ್ತನ್ನು ಯಾವ ರೀತಿಯಲ್ಲಿ ತಯಾರಿಸುತ್ತೇವೆಯೋ ಅದೇ ರೀತಿಯಲ್ಲಿ ಈ ಹುಳಿ ಕಂಚಿಯ ಶರಬತ್ತನ್ನು ಕೂಡ ನಾವು ತಯಾರಿಸಬಹುದು ಇದನ್ನು ಮೊದಲು ಮಾಡುವುದು ಹೇಗೆಂದರೆ ಸರಿಯಾಗಿ ಬಲಿತಿರುವಂತಹ ಹುಳಿ ಕಂಚಿಯನ್ನು ತಂದು ಅದನ್ನು ಶುಭ್ರವಾಗಿ ತೊಳೆದು ನಂತರದಲ್ಲಿ ಅದರ ರಸವನ್ನು ತೆಗೆಯಬೇಕು ಅದರಲ್ಲಿ ಯಾವುದೇ ರೀತಿಯ ಬೀಜಗಳು ಇರದಂತೆ ನೋಡಿಕೊಳ್ಳಬೇಕು ಆ ಬೀಜಗಳನ್ನೆಲ್ಲ ತೆಗೆದ ನಂತರ ಆ ಬೀಜಗಳನ್ನೆಲ್ಲ ಸರಿಯಾಗಿ ತೆಗೆದಿಟ್ಟು ಆ ರಸಕ್ಕೆ ನಾವು ಬೆಲ್ಲವನ್ನು ಹಾಗೂ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಕಬಹುದು ಕಲಕಿದ ನಂತರ ಅದರಲ್ಲಿ ಹೆಚ್ಚು ಹುಳಿ ಅಂಶವೇನಾದರೂ ಇದ್ದರೆ ಸ್ವಲ್ಪ ಪ್ರಮಾಣದ ಬೆಲ್ಲವನ್ನು ಹಾಗೆಯೇ ಅದಕ್ಕೆ ಸ್ವಲ್ಪ ಪ್ರಮಾಣದ ಜೀರಿಗೆ ಪುಡಿಯನ್ನು ಕೂಡ ನಾವು ಒಗ್ಗರಣೆಯಲ್ಲಿ ಬಳಸಿ ಈ ಪೇಯವನ್ನು ತಯಾರಿಸಬಹುದು ಇಂತಹ ಪೇಯವು ಊಟಕ್ಕೂ ಕೂಡ ಸೈ ಎನಿಸಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ಸಂಜೆಯ ಹೊತ್ತಿಗೆ ಕುಡಿಯಲು ಅಥವಾ ಮಧ್ಯಾಹ್ನದ ಊಟದ ಸಮಯದಲ್ಲಿ ಜೊತೆಯಾಗಿ ತೆಗೆದುಕೊಳ್ಳಲು ಕೂಡ ಬಳಸುತ್ತಾರೆ ಇನ್ನೊಂದು ವಿಶೇಷವೇನೆಂದರೆ ನಮ್ಮ ಕಡೆಯಲ್ಲಿ ಸಿಗುವಂತಹ ಮುರುಗಲು ಸಿಪ್ಪೆಯ ಪೇಯ ಈ ಮುರುಗಲು ಸಿಪ್ಪೆಯ ಪೇಯವು ಬಹಳ ರುಚಿಯಾಗಿದ್ದು ಮಹಾರಾಷ್ರ್ಟದ ಕಡೆಯಲ್ಲೂ ಕೂಡ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ ಮಹಾರಾಷ್ಟ್ರವಲ್ಲದೇ ಗೋವಾ ಕರ್ನಾಟಕದಲ್ಲೂ ಕೂಡ ಇದರ ಬಳಕೆ ಹೆಚ್ಚಾಗಿದ್ದು ಹಳ್ಳಿಗಳ ಕಡೆಯಲ್ಲಿ ಕಾಡು ಕಾಡುಗಳಲ್ಲಿ ಸಿಗುವಂತಹ ಈ ಮುರುಗಲು ಸಿಪ್ಪೆ ಎನ್ನುವುದು ನಮಗೆ ಕೋಕಮ್ ಎನ್ನುವ ಹೆಸರಿನಲ್ಲಿ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಮನೆಯಲ್ಲೇ ಇದನ್ನು ಸರಿಯಾಗಿ ತೊಳೆದು ಆ ಸಿಪ್ಪೆಗಳನ್ನು ಬೇಯಿಸಿ ಅದರ ರಸವನ್ನು ಹಿಂಡಿ ಅದಕ್ಕೆ ಹಸಿಮೆಣಸು ಕಾಯಿತುರಿ ಉಪ್ಪು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಬುವುದರ ಮೂಲಕ ಅದರ ರಸವನ್ನು ತೆಗೆದು ಆ ಎರಡೂ ರಸವನ್ನು ಸೇರಿಸಿ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಸವಿಯುವುದರಿಂದ ಕೂಡ ನಮಗೆ ಉತ್ತಮವಾದ ಮುರುಗಲು ಸಿಪ್ಪೆಯ ರುಚಿಯಾದ ತಂಬುಳಿಯು ಸಿಗುತ್ತದೆ ಇದನ್ನು ಕೂಡ ನಾವು ಪಿತ್ತ ವಾತದ ಸಮಯದಲ್ಲೂ ಕೂಡ ಬಳಕೆ ಮಾಡುವುದುಂಟು ಅಷ್ಟೇ ಅಲ್ಲದೆ ಊಟಕ್ಕೂ ರುಚಿ ಸಂಜೆ ಹೊತ್ತಿನಲ್ಲಿ ಎಲ್ಲರೂ ಕುಳಿತುಕೊಂಡು ಕುಡಿಯುವುದಕ್ಕೂ ಕೂಡ ಉತ್ತಮವಾದಂತಹ ಪೇಯವಾಗಿದೆ ಇಂತಹ ಪೇಯವೆನ್ನುವುದು ವಿಶೇಷವಾಗಿ ಹಳ್ಳಿಗಳ ಕಡೆಯಲ್ಲಿ ಕಂಡುಬರುತ್ತದೆ ಇನ್ನೊಂದು ಪೇಯವೆಂದರೆ ಇದು ಪ್ರತಿಯೊಬ್ಬರೂ ಕೇಳಿರುವಂತಹ ನಕ್ಷತ್ರದ ಹಣ್ಣು ಅಥವಾ ಕರಂಬಲಕಾಯಿಯ ತಂಬುಳಿ ಈ ಕರಂಬಲಕಾಯಿಯ ತಂಬುಳಿಯಂತೂ ವಿಶೇಷವಾದದ್ದು ಏಕೆಂದರೆ ಇದನ್ನು ಸಾಂಪ್ರದಾಯಿಕ ಪದ್ದತಿಯಲ್ಲಿ ಮಾಡುತ್ತಾರೆ ಉದಾಹರಣೆಗೆ ಈ ಕರಂಬಲಕಾಯಿಯನ್ನು ಬಲಿತ ಹಣ್ಣುಗಳನ್ನು ತೆಗೆದುಕೊಂಡು ಕೆಂಡದಲ್ಲಿ ಬೂದಿಯ ಬೂದಿಯಲ್ಲಿ ಮುಚ್ಚಿ ಆ ಕೆಂಡದಲ್ಲಿ ಇದನ್ನು ಸುಡಲಾಗುತ್ತದೆ ಅದನ್ನು ಸುಟ್ಟ ನಂತರ ಆ ಸುಟ್ಟಂತಹ ಕರಂಬಲ ಕಾಯಿಯ ರಸವನ್ನು ತೆಗೆಯಲಾಗುತ್ತದೆ ಆ ರಸಕ್ಕೆ ತಣ್ಣನೆಯ ನೀರನ್ನು ಸೇರಿಸಿ ಚೆನ್ನಾಗಿ ಕಲಕಿ ಅದಕ್ಕೆ ಅಗತ್ಯವಿರುವಷ್ಟು ಬೆಲ್ಲವನ್ನು ಹಾಗೂ ಅದಕ್ಕೆ ಅಗತ್ಯವಿರುವಷ್ಟು ಉಪ್ಪನ್ನು ಸೇರಿಸಿ ಸಣ್ಣ ಮೆಣಸಿನ ಅಥವಾ ಚೂರು ಮೆಣಸಿನ ಒಗ್ಗರಣೆಯನ್ನು ನೀಡಲಾಗುತ್ತದೆ ಇದಂತೂ ನಿದ್ದೆ ಮಾಡಲಂತೂ ಒಳ್ಳೆಯ ಪಾನೀಯ ಎಂತಲೇ ಹೇಳಬಹುದು ಏಕೆಂದರೆ ಇದು ಅಷ್ಟು ರುಚಿಯಾದ ಹಾಗೂ ಎಂಥವರನ್ನೂ ಮೋಡಿ ಮಾಡುವ ಆರೋಗ್ಯಕರ ಪೇಯವಾಗಿದೆ ಇಷ್ಟೇ ಅಲ್ಲದೇ ಇನ್ನೊಂದು ವಿಶೇಷವಾದಂತಹ ತಂಬುಳಿ ಎಂದರೆ ಅಥವಾ ಪಾನೀಯವೆಂದರೆ ಬಿಲ್ವ ಪತ್ರೆಯ ಪಾನೀಯ ಬಿಲ್ವ ಪತ್ರೆಯನ್ನು ಕೇವಲ ನಾವು ದೇವರ ಪೂಜೆಗಷ್ಟೇ ಅಲ್ಲದೇ ತಂಬುಳಿ ಅಥವಾ ಪಾನೀಯವಾಗಿಯೂ ಕೂಡ ಬಳಕೆ ಮಾಡಬಹುದು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಜೀರಿಗೆ ಹಾಗೂ ಈರುಳ್ಳಿಯನ್ನು ಸೇರಿಸಿ ಒಳ್ಳೆಯ ತಂಬುಳಿಯನ್ನಾಗಿ ಮಾಡಬಹುದು ಹುರಿದ ಎಲ್ಲ ಪದಾರ್ಥಗಳನ್ನು ಮಜ್ಜಿಗೆಯೊಂದಿಗೆ ಸೇರಿಸಿ ಮಜ್ಜಿಗೆಯ ಜೊತೆಯಲ್ಲಿ ಕಾಳುಮೆಣಸು ಹಾಗೂ ಉಪ್ಪನ್ನು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬುವುದರ ಮೂಲಕ ಈ ತಂಪಾದ ಪೇಯವನ್ನು ನಾವು ಪಡೆಯಬಹುದು ಈ ತಂಪಾದ ಪೇಯ ಎನ್ನುವುದು ಬಹಳ ವಿಶೇಷವಾಗಿದ್ದು ಎಲ್ಲರನ್ನೂ ಮನಸೂರೆಗೊಳಿಸುತ್ತದೆ ಹಾಗಾಗಿ ಇಂತಹ ವಿಶೇಷ ಪಾನೀಯಗಳು ನಮಗೆ ಬಹಳ ರುಚಿಯಾದ ಪಾನೀಯಗಳು ಎನಿಸಬಹುದು ಇಷ್ಟೇ ಅಲ್ಲದೇ ಹಳ್ಳಿ ಹಳ್ಳಿಗಳಲ್ಲಿ ವಿಶೇಷವಾದ ಪದಾರ್ಥಗಳನ್ನು ಪತ್ರೆಗಳನ್ನು ಗಿಡಗಳನ್ನು ಬಳಸಿ ಕಾಂಡವನ್ನು ಬಳಸಿ ಕೂಡ ಅನೇಕ ರೀತಿಯ ಪೇಯಗಳನ್ನು ಸಿದ್ಧ ಮಾಡುತ್ತಾರೆ ಉದಾಹರಣೆಗೆ ಶ್ರೀಗಂಧವನ್ನು ತೇಯುವುದರ ಮೂಲಕ ಅದನ್ನು ಹಾಲಲ್ಲಿ ಬೆರೆಸಿ ಅದಕ್ಕೆ ಸಕ್ಕರೆಯನ್ನು ಬೆರೆಸಿ ಅಥವಾ ಜೇನುತುಪ್ಪವನ್ನು ಬೆರೆಸಿ ಕೂಡ ರುಚಿಯಾದ ಪೇಯವನ್ನು ತಯಾರು ಮಾಡಬಹುದು ಇಂತಹ ಪೇಯಗಳು ಆರೋಗ್ಯಕ್ಕೂ ಹಿತವಾಗಿದ್ದು ಒಳ್ಳೆಯ ರುಚಿಯನ್ನು ಕೂಡ ನೀಡುತ್ತದೆ ನಾಲಿಗೆಗೆ ರುಚಿ ನೀಡುವಂತಹ ಪಪ್ಪಾಯದ ಪಾನೀಯ ಹಾಗೆ ಅಲ್ಲದೇ ಸಪೋಟಾದ ಪಾನೀಯ ಮೊದಲಾದ ಪಾನೀಯಗಳನ್ನು ನಾವು ರುಚಿಯಾಗಿ ಸೇವಿಸಬಹುದು ಇಂತಹ ಪಾನೀಯಗಳು ಅಥವಾ ಪೇಯಗಳು ನಮಗೆ ಹಲವಾರು ಲಭ್ಯವಿದ್ದು ನಾವು ಅದರ ಕುರಿತು ನೋಡಬೇಕಾಗಿರುವುದು ನಮ್ಮ ಕರ್ತವ್ಯವೇ ಎನಿಸಿದೆ